ನನಗೆ ಪಶುಸಂಗೋಪನೆ ಅಂದರೆ ತುಂಬ ಇಷ್ಟ ಯಾಕಂದರೆ ನಮ್ಮ ಊರಿನಲ್ಲಿ ನಮ್ಮ ದೊಡ್ಡಪ್ಪ ಅವರು ಪಶುಸಂಗೋಪನೆಯನ್ನು ಮಾಡುತ್ತಾರೆ ಹೇಗೆಂದರೆ ಅವರು ಒಂದು ಬೋನು ಥರ ಇರುವ ಒಂದು ಮೆಟೀರಿಯಲನ್ನು ತಂದು ಇಟ್ಟಿದ್ದಾರೆ ಅದರಲ್ಲಿ ಮೇಲೆ ಬಂದು ಕುರಿಗಳನ್ನು ಕಟ್ಟಾಕುತ್ತಾರೆ ಸಾರಿ ಮೇಲೆ ಬಂದು ಕುರಿಗಳನ್ನು ಬಿಡುತ್ತಾರೆ ಕೆಳಗೆ ಕುರಿಗಳನ್ನು ಬಿಡುತ್ತಾರೆ ಏಕಂದ್ರೆ ಕುರಿಗಳಿಗೆ ಗೆ ತಂಪು ಕಡಿಮೆ ಇರಬೇಕು ಅಂದರೆ ಅವ್ಗಳಿಗೆ ಬೆಚ್ಚಗೆ ಇರಬಾರದು ಸ್ವಲ್ಪ ತಣ್ಗೆ ನನ್ನ ವಾತಾವರ್ಣ ಇರಬೇಕು ಅದ್ರ ಮೇಲೆ ನಾವು ಬಾಯ್ಲರ್ ಅಥವಾ ಫಾ ನಾ ಮೇಲೆ ಇರುವ ಕೋಳಿಗಳಿಗೆ ಬಾಯ್ಲರ್ ಕೋಳಿಗಳಿಗೆ ಅವ್ಗಳಿಗೆ ತಾಪ ಹೆಚ್ಚಾಗಿರಬೇಕು ಆದ್ದರಿಂದ ಅವುಗಳನ್ನು ಮೇಲೆ ಸಾಕುತ್ತಾರೆ ಕುರಿಗಳನ್ನ ಕೆಳಗೆ ಸಾಕುತ್ತಾರೆ ಅದರ ತಾಪಮಾನ ತಕ್ಕಂತೆ ಅವುಗಳನ್ನು ಸಾಕೋದರಿಂದ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ